ನಾನು ನಾನು ಸ ನಾನು ಮೇಡಮ್ ಚಿರಾಗ ಪೇರೆಂಟ್ಸ್ ಚಿರಾಗ ಒಂದ್ವಾರ ಸ್ಕೂಲಿಗೆ ರಜಾ ಬೇಕಿತ್ತಲ್ಲ ಮೇಡಮ್ ಒಂದ್ವಾರ ರಜಕ್ಕೆ ಊರಿಗೆ ಹೋಗ್ತಿದ್ವಿ ಮೇಡಮ್ ಜಾತ್ರೆಗೆ

ಇಲ್ಲ ಮೇಡಮ್ ನಾವು ಕುಟುಂಬ ಸ್ಥಳಕ್ಕೆ ಹೋಗ್ಲೇಬೇಕು ಹತ್ವರ್ಷಕ್ಕೆ ಒಂದ್ಸಲ ಜಾತ್ರೆ ನಡೆಯುತ್ತೆ ಹಂಗಾಗಿ ಜಾತ್ರೆಗೆ ಹೋಗ್ಲೇಬೇಕು ನಾವೆಲ್ಲರೂ ಒಂದ್ವಾರ ರಜೆ ಬೇಕೇ ಬೇಕು ಮೇಡಮ್ ರಜೆ ಅಂದರೆ ಕೊಡೋಕ್ಕೆ ಬೇಕೇ ಬೇಕು ಸ ರಜೆ ಅಲ್ಲಿ ಇರಲೇಬೇಕು ಮೇಡಮ್ ಮಗ ಇಲ್ದಿದ್ದ ಹಬ್ಬ ಹೆಂಗ ನಡೆಯೋಕ್ಕೆ ನಡ್ಸೋಕ್ಕಾಗುತ್ತೆ ಹೇಳ್ರಿ ಮೇಡಮ್ ಇಲ್ಲ ಮೇಡಮ್ ಪೂರ್ತಿ ಪೂರ್ತಿ ರಜೆ ಬೇಕು ನನಗೆ ಮೇಡಮ್ ಒಂದ್ವಾರ ಬೇಕು ಬೇಕೇ ಬೇಕು ಮೇಡಮ್ ಅಲ್ಲ ಮೇಡಮ್ ನೀವು ಹಂಗೆ ಹೇಳ್ಬೇಡ್ರಿ ಮೇಡಮ್ ರಜೆ ಬೇಕು ಅಪ್ರೂಪಕ್ಕೆ ನಡೆಯೋ ಜಾತ್ರೆಗೆ ನೀವು ರಜೆ ಕೊಡೋಲ್ಲ ಅಂದರೆ ಹೆಂಗ್ರಿ ಮೇಡಮ್ ಧನ್ಯವಾದಗಳು ಮೇಡಮ್